ನಾನು ಬೆಳ್ದಿದ್ದು ಚಿಕ್ಕಬಳ್ಳಾಪುರ ಸಮೀಪದ ಚೊಕ್ಕಹಳ್ಳಿ ಎನ್ನುವ ಒಂದು ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರದಿಂದ ನಮ್ಮ ಗ್ರಾಮಕ್ಕೆ ಕೇವಲ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಅಂತರ ಮಾತ್ರ ಇರೋದರಿಂದ ನನಗೆ ನಗರದ ವಾಸನೆ ಅಂದರೆ ನಗರದಲ್ಲಿ ಜನ ಹೇಗೆ ಬದುಕ್ತಾರೆ ನಗರವಾಸಿಗಳು ಅವರ ಸಲಿಗೆ ಹಾಗೂ ಅವರ ಸನಿಹ ಹಾಗು ಅವರ ಸ್ನೇಹ ತುಂಬ ಇದೆ ಹಾಗಾಗಿ ಮತ್ತು ಹೆಚ್ಚಾಗಿ ಈ ನಡುವೆ ಇತ್ತೀಚಿನ ಚಿಕ್ಕ ಚಿಕ್ಕ ನಗರಗಳ ಶಾಲೆಗಳು ಬೆಳೆಯುವುದು ಕೂಡ ಹತ್ತಿರದ ಹಳ್ಳಿಗಳಲ್ಲೇ ಆಗಿರೋದರಿಂದ ನನಗೆ ನಾನು ಶ ಹಳ್ಳಿಯಲ್ಲಿ ಓದಿದ್ದರೂ ಕೂಡ ಬೆಳೆದಿದ್ದರೂ ಕೂಡ ನನಗೆ ಒಳ್ಳೆಯ ವ್ಯಾಸಂಗ ಮಾಡೋಕ್ಕೆ ಅವಕಾಶ ನನ್ನಲ್ಲಿತ್ತು ಹಾಗಾಗಿ ನಾನು ನಾನು ನನ್ನ ನನ್ನ ಆಸಕ್ತಿ ಸಿನೆಮಾಗಳು ಹಾಗಾಗಿ ನನ್ನ ಕೆಲಸ ಅಲ್ಲೇ ಇರೋದರಿಂದ ನ ಬೇಸಿಕಲಿ ನಗರಕ್ಕೆ ನಗರಗಳಲ್ಲೇ ಅದರ ಒಂದು ಸ್ಥಿರವಾದ ಇಂಡಸ್ಟ್ರಿ ಇರೋದರಿಂದ ನಾನು ಬೆಂಗಳೂರು ಚೆನ್ನೈ ಹೈದರಾಬಾದ್ ಈ ರೀತಿ ಓಡಾಟ ಇದ್ದೇ ಇರ್ತದೆ ನಗರ ಮೇಲೆ ಅವಲಂಬಿತ ಆಗೋದು ಎಷ್ಟು ತಪ್ಪು ಸರಿ ಅಂತ ನನಗೆ ಗೊತ್ತಿಲ್ಲ ಆದರೆ ನಾವು ಆಯ್ಕೆ ಮಾಡಿಕೊಳ್ಳುವ ಕೆಲಸಗಳು ನಗರಗಳನ್ನು ನಗರಗಳ ಕಡೆಗೆ ನಮ್ಮನ್ನು ಕರೆದೊಯ್ತವೆ ಈಗ ಕೆಲವು ಬಾರಿ ರೈತ ಮಾರುಕಟ್ಟೆ ಆಧರಿಸಿ ನಗರಗಳಿಗ್ ಹೋಗಲೇ ಬೇಕಾಗ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಗರಗಳಿಗ್ ಹೋಗಲೇ ಬೇಕಾಗ್ತದೆ ಅದೇ ರೀತಿ ನಾನು ನನ್ನ ಆಸಕ್ತಿ ಇರೋ ಕೆಲ್ಸದ ನಿಮಿತ್ತ ನಗರಗಳ ಕಡೆ ಹೋಗೋದು ನನ್ನ ಅದು ಅನಿವಾರ್ಯದ ವಾ ಅನಿವಾರ್ಯವಾದ ಒಂದು ಸ್ಥಿತಿ ಹಾಗಂತ ನಾನು ನಗರಗಳನ್ನು ದೂಷಿಸ್ತಿಲ್ಲ ನಗರಗಳು ಎಷ್ಟೋ ಜನರ ಬದುಕನ್ನು ಕಲ್ಪಿಸಿಕೊಡ್ತವೆ ನಗರಗಳು ಜೀವನಗಳನ್ನ ರೂಪಿಸಿಕೊಡ್ತವೆ ನಗರಗಳು ಉದ್ಯೋಗ ಸೃಷ್ಟಿ ಮಾಡಿಕೊಡ್ತದೆ ವ್ಯಾಪಾರಗಳಿಗೆ ಜಾಗ ಸೃಷ್ಟಿ ಮಾಡಿಕೊಡ್ತದೆ ನೀವು ತಂದು ಮಾರುವಂಥ ಪ್ರತಿ ವಸ್ತುಗಳಿಗೂ ನಿಮಗೆ ಗ್ರಾಹಕರನ್ನು ತಂದುಕೊಡ್ತವೆ ಹಾಗಾಗಿ ನಗರಗಳ ಭೇಟಿ ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗೇ ಇರ್ತದೆ ಅಂದರೆ ಅದೊಂದು ಜೀವನದಲ್ಲಿ ಮಾಡಲೇಬೇಕಾದಂಥ ಒಂದು ಕೆಲಸವಾಗಿ ಇರ್ತದೆ ಮನರಂಜನೆಗಾಗಿ ಬರ್ಬೋದು ನಾನಂತೂ ಮನರಂಜನೆಗಾಗಿ ಹೋಗ್ತೀನಿ ಕೆಲವು ಸರ್ತಿ ಒಳ್ಳೆಯ ಸಿನೆಮಾಗಳು ನೋಡ್ಬೇಕು ಅಂದಾಗ ಕೆಲವು ಆಂಗ್ಲ ಪಿಕ್ಚರ್ಗಳು ಚಿತ್ರಗಳು ಬಂದಾಗ ಅದಕ್ಕೆ ಒಳ್ಳೆಯ ಸೂಕ್ತವಾದ ಸ್ಕ್ರೀನಿಂಗ್ ನಮ್ಮ ಕೆಲವು ಭಾಗ್ದಲ್ಲಿ ಆಗೋದಿಲ್ಲ ನನಗೆ ಅದರಲ್ಲಿ ಆಸಕ್ತಿ ಇರೋದರಿಂದ ನನಗೆ ಇಂತಿಂಥದ್ದೇ ಸ್ಕ್ರೀನಲ್ಲಿ ನೋಡುವುದಿದ್ರೆ ನನಗೆ ಇಷ್ಟ ಆಗುತ್ತೆ ಅಂತ ಗೊತ್ತಾದಾಗ ಪಿ ವಿ ಆರೋ ಐನೋಕ್ಸು ಇತರ ಐಮ್ಯಾಕ್ಸು ಈ ಥರದ ಸ್ಕ್ರೀನಿಂಗ್ಗಳಿಗೆ ನಾವು ಹೋಗೋದು ಅನಿವಾರ್ಯ ಅನಿವಾರ್ಯ ಅದು ಇಷ್ಟ ಕೂಡ ಮತ್ತು ಕೆಲವು ಬಾರಿ ಸಮಾರಂಭಗಳು ಮದುವೆಗಳು ಸ್ನೇಹಿತರ ಅಥವಾ ಅವರ ಮಕ್ಕಳ ಕಾಲೇಜು ಮತ್ತೊಂದು ವಿಚಾರಿಸುವ ಸಲುವಾಗಿ ಹೋಗುವುದು ಕೆಲ್ಸಗಳ ನಿಮಿತ್ತ ಹೋಗುವುದು ಈಗಂತೂ ಫೆಸಿಲಿಟಿಸ್ ತುಂಬ ಇರೋದರಿಂದ ಹೆಚ್ಚಾಗಿ ನನ್ನ ನನ್ನ ನನ್ನ ಜಿಲ್ಲೆಗೆ ಬಸ್ಸುಗಳ ವ್ಯವಸ್ಥೆ ತುಂಬ ಇದೆ ಹಾಗಾಗಿ ನಾವು ಬೇರೊಂದು ಮಾರ್ಗ ಬೇರೊಂದು ರೀತಿಯಲ್ಲಿ ಪಾಡು ಪಡುವಂಥ ಪರಿಸ್ಥಿತಿ ಕೂಡ ಇಲ್ಲ ರೈಲಿದೆ ಚಿಕ್ಕಬಳ್ಳಾಪುರ್ದಿಂದ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಹೊರಡೋರು ಬೆಳಿಗ್ಗೆ ಎಂಟಕ್ಕೆ ಹೊರಟರೆ ಸಂಜೆ ಎಂಟಕ್ಕೆ ಬರೋ ಥರವೂ ವ್ಯವಸ್ಥೆಗಳಿದ್ದಾವೆ ನಿಯಮಿತ ಸುನಿಯಮಿತವಾಗಿ ಭೇಟಿ ನೀಡುತ್ತಿದೆ ಅಂದರೆ ಹೆಚ್ಚು ಕಡಿಮೆ ಅಲ್ಲೇ ನಾವು ದಿನ ದಿನನಿತ್ಯ ಭೇಟಿ ನೀಡುವಂಥ ಪರಿಸ್ಥಿತಿಗಳು ನಮ್ಗೆ ಇದ್ದಾವೆ ಡೈಲಿ ಟ್ರಾವೆಲ್ ಮಾಡೋದು ಅಂತಾರೆ ಅದನ್ನು ಈ ರೀತಿ ನಗರಗಳಿಗೆ ನಾನೇ ಅಲ್ಲ ಹಲವಾರು ಜನ ಇದೇ ನನ್ನ ನನ್ನ ಜಿಲ್ಲೆಯ ಹಲವಾರು ಜನ ಅಲ್ಲ ನನ್ನ ತಾಲೂಕಿನ ಹಲವಾರು ಜನ ಸುಮಾರು ಜನ ಸಾವಿರ ಜನಗಳಲ್ಲಿ ಸಾವಿರಾರು ಲೆಕ್ಕಾಚಾರದಲ್ಲಿ ಜನ ಬೆಂಗಳೂರು ಅಥವಾ ಇತರ ನಗರಗಳಿಗೆ ಭೇಟಿ ನೀಡೋದು ಉದ್ಯೋಗ ನಿಮಿತ್ತವೇ ಮೇಜರ್ರಾಗಿ